ಚಿನ್ನಿದಾಂಡು ಲಗೋರಿ ಬಿರಿವೊಡು ಲೂಡೋ ಕೇರಮ್ ರಿಂಗ್ ಟೆನೀಸ್ ಹಾವು ಏಣಿ ಚಸ್ ಮಾರ್ಬಲ್ಸ್ ಹೀಗೆ ನಮ್ಮ ಸ್ಥಳೀಯ ಒಳಾಂಗಣದ ಆಟಗಳು ತುಂಬ ಇವೆ ಇಂತಹ ಆಟಗಳನ್ನು ನಾವು ನಮ್ಮ ಬಾಲ್ಯದಲ್ಲಿ ಆಟ ಆಡಿ ಆನಂದಿಸಿದ್ದೇವೆ ಆದರೆ ಈಗಿನ ಮಕ್ಕಳಿಗೆ ಇದು ಸ್ವಲ್ಪ ಕಷ್ಟಕರ ಯಾಕೆಂದರೆ ಬೆಳಗ್ಗೆ ಎದ್ಕೊಂಡು ಮೊಬೈಲೂ ಹಿಡ್ಕೊಂಡು ಕುತ್ಕಂತಾವೆ ಇದು ಆಟ ಆಡೋದು ಯಾವುದೇ ಒಂದು ಆ್ಯಕ್ಟಿವಿಟೀ ಈಗಿನ ಜನಾಂಗದವರಿಗೆ ತುಂಬ ಕಡಿಮೆ ಅಂತ ಹೇಳ್ಬವ್ದು ಆದರೆ ಇದನ್ನು ಸಲ್ಪ ಮನನ ಮಾಡಿಕೊಂಡು ಹಿರಿಯವರು ತಾಯಂದಿರು ಅದರಲ್ಲಿ ತಾಯಂದಿರು ತಮ್ಮ ಮಕ್ಕಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕು ಈ ಆಟಗಳನ್ನೆಲ್ಲ ಆಡುವಲ್ಲಿ ಅವರನ್ನು ಪ್ರೋತ್ಸಾಹಿಸ್ಬೇಕು ಆಟ ಆಡುವುದರಿಂದ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಸನ ಆಗ್ತದೆ ಅನ್ನುವ ಒಂದು ಸತ್ಯವನ್ನು ಕೂಡ ತಿಳ್ಕೊಳ್ಬೇಕು